ನಮ್ಮ ನೆರೆಹೊರೆಯಲ್ಲಿ ಶಶಿಕಲಾ ಅವರಿದ್ದಾರೆ ಅವರು ದೀರ್ಘಕಾಲದಿಂದ ಬೆನ್ನು ನೋವಿಂದು ಸಮಸ್ಯೆಯಿಂದ ಇದ್ದಾರೆ ಅವರು ಅವರಿಗೆ ನಾನು ದೈಹಿಕ ಚಿಕಿತ್ಸೆ ಅದು ಎಸ್ ಡಿ ಎಮ್ದು ಆಸ್ಪತ್ರೆಯದ್ದು ಆಯುರ್ವೇದಿಕ್ ಮದ್ದು ಮಾಡಲಿಕ್ಕೆ ಹೇಳಿದ್ದೇನೆ ಮತ್ತು ದಿನಾ ವ್ಯಾಯಾಮ ಮತ್ತು ಫುಡ್ಡಲ್ಲಿ ಕಂಟ್ರೋಲ್ ಮಾಡಿ ಮತ್ತು ಕೆ ಅದು ಬೆನ್ನಿಗೆ ಬೇಕಾಗುವ ಬೆನ್ನು ನೋವಿಗೆ ಬೇಕಾಗುವ ವ್ಯಾಯಾಮಗಳು ಮಾಡಲಿಕ್ಕೆ ಹೇಳಿದ್ದೇನೆ